ವಿಸ್ತಾರಗೊಳ್ಳುತ್ತಿರುವ ಜಗತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಜಗತ್ತು ಬದಲಾಗಿದ್ದು ನಿಮ್ಮ ಗಮನಕ್ಕೆ ಬಂದಿದೆಯೇ ಹೌದು ಜಗತ್ತು ತುಂಬ ವಿಸ್ತಾರಗೊಳ್ಳುತ್ತಿದೆ ಇವಾಗಿನ ಸೈಂಟಿಸ್ಟ್ ಮೂಲಕ ಆಯಿತು ಇವಾಗಿನ ಕಲೆಗಳ ಮೂಲಕ ಆಯಿತು ಜಗತ್ತು ದಿನೇ ದಿನೇ ವಿಸ್ತಾರಗೊಳ್ಳುತ್ತಲೇ ಇದೆ ಜಗತ್ತು ಬದಲಾಗಿದ್ದು ಕಂಡುಬಂದಿದೆ ಹಾಗು ಗಮನಕ್ಕೂ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳ ಮೂಲಕ ತುಂಬ ಬದಲಾಗುತ್ತಿದೆ